ಇದು ತುಂಬ ಒಳ್ಳೆಯ ಕೊಶ್ಶನ್ ಬಿಕಾಸ್ ನಾನು ಸೋಷಲ್ ಮೀಡ್ಯಾದಲ್ಲಿ ಯಾವ ರೀತಿಯ ವಿಷಯಗಳನ್ನು ಶೇರ್ ಮಾಡಲು ಇಷ್ಟಪಡುತ್ತೇನೆಂದರೆ ಫಸ್ಟು ಎಜುಕೇಷನ್ ಬಗ್ಗೆ ರೈತರಿಗೆ ನಾಲೆಜ್ ಕೊಡೋಕ್ಕೆ ತುಂಬ ಇಷ್ಟಪಟ್ಟು ಇದ್ರ ಬಗ್ಗೆ ನಾನು ಮಾಹಿತಿ ಶೇರ್ ಮಾಡಬೇಕು ಬಿಕಾಸ್ ನಾನೂ ಒಬ್ಬ ರೈತ್ರ ಮಗಳು ರೈತರಿಗೆ ಅವರಿಗೆ ನಾಲೆಡ್ಜ್ ಕಡಿಮೆ ಲೈಕ್ ನಾಲೆಡ್ಜ್ ಕಡಿಮೆ ಅನ್ನೋದಕ್ಕಿಂತ ಅವರಿಗೆ ಶಿಕ್ಷಣ ಜ್ಞಾನ ಹೊಂದಿರೋದಿಲ್ಲ ಅಂಥೋರ್ಗೆ ಸ್ವಲ್ಪ ಎಜುಕೇಷನನ್ನ ಗೊತ್ತು ಮಾಡಬೇಕು ಮತ್ತು ರೈತ್ರ ಮಕ್ಕಳಿಗೆ ಹೆಲ್ಪ್ ಮಾಡಬೇಕು ಆ ಥರ ವಿಷಯಗಳಲ್ಲಿ ನಂಗೆ ತುಂಬ ಸಪೋರ್ಟ್ ಮಾಡಿ ಮಾತಾಡ್ತೀನಿ ಅಂಥ ವಿಷಯಗಳ್ನ ನಾನು ಸೋಷಲ್ ಮೀಡ್ಯಾದಲ್ಲಿ ಹೊರ ತರಲು ತುಂಬ ಇಷ್ಟಪಡು ತೀನಿ ಇಂಥ ವಿಷಯಗಳು ಎಲ್ಲರೂ ನೋಡಬೇಕು ಎಲ್ಲರೂ ಕಲಿಯಬೇಕು ಎಲ್ಲರೂ ಈ ಥರ ಶೇರ್ ಮಾಡಬೇಕು ಅವ್ರು ಬೆಳಿಬೇಕು ಅವ್ರು ಬೆಳೆದ್ರೇನೇ ಇವಾಗ ರೈತರು ಬೆಳೆದ್ರೇನೇ ಎಲ್ಲರ್ಗು ಒಳ್ಳೆಯದು ಲೈಕ್ ರೈತರು ಚೆನ್ನಾಗಿ ದುಡಿದು ಅನ್ನ ನೀರು ಕೊಡ್ತಿದ್ದಾರೆ ಅಂದರೆ ಅವರೂ ಚೆನ್ನಾಗಿರ್ಬೇಕಲ್ವಾ ಆ ಥರ ಯೋಚನೆ ಮಾಡಬೇಕು ಅದನ್ನು ಬಿಟ್ಟು ಬೆಳಿಯೋರೆ ಬೆಳಿತಾರೆ ಈಗ ಜಾಬ್ ಮಾಡ್ತಿರೋವ್ರ ಮಕ್ಕಳೆ ಬೆಳೀತಾರೆ ಆ ಥರ ಎಲ್ಲ ಮಾಡೋದು ತಪ್ಪು ರೈತ್ರ ಮಕ್ಕಳನ್ನ ಬೆಳೆಸಬೇಕು ಅವ್ರಿಗೂ ಈ ಥರ ಸ್ಕಾಲರ್ಶಿಪ್ಸು ರೈತ್ರ ಮಕ್ಕಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನೇನೋ ಕೊಟ್ಟಿದ್ದಾರಲ್ಲ ಆ ಥರದಲ್ಲೆಲ್ಲಾ ಯೂಸ್ ಮಾಡ್ಕೋಬೇಕು ಅವರು ಯೂಸ್ ಮಾಡ್ಕೊಂಡು ಚೆನ್ನಾಗಿ ಓದಬೇಕು ರೈತ್ರ ಮಕ್ಕಳು ಬರೀ ರೈತರೇ ಆಗಬೇಕಂತ ಯಾರೂ ಯೋಚನೆನೇ ಮಾಡಬಾರ್ದು ರೈತ್ರ ಮಕ್ಕಳು ಚೆನ್ನಾಗಿ ಓದಿ ಅವರೂ ಒಳ್ಳೆ ಒಳ್ಳೆಯ ಆಫೀಸರ್ಸ್ ಆಗಬೇಕು ಅಂತ ನನ್ನ ಯೋಚನೆ ಅದನ್ನು ಸೋಷಲ್ ಮೀಡ್ಯಾದಲ್ಲಿ ತರಬೇಕು ಅನ್ನೋದು ನನ್ನ ಆಸೆ ಈ ವಿಷ್ಯದಲ್ಲಿ ನನ್ಗೆ ತುಂಬ ಇಂಟ್ರೆಸ್ಟ್ ಇದೆ ಇದು ಸಾಮಾಜಿಕ ತಂತ್ರಜ್ಞಾನಗಳಲ್ಲಿ ಎಲ್ಲರೂ ನೋಡ್ತಾರಲ್ವಾ ನಮಗೆ ಅದರಿಂದ ಅವ್ರಿಗಾದ್ರೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅದಕ್ಕೆ ಈ ಥರ ವಿಷಯಗಳಲ್ಲಿ ಸೋಷಲ್ ಮೀಡ್ಯಾದ್ರಲ್ಲಿ ಬರಬೇಕನ್ನೋದು ನನ್ನ ಆಸೆ